ನಾನು ಮಾಡಲು ಪ್ರಯತ್ನಿಸಿದ ಅತ್ಯಂತ ಕಷ್ಟಕರವಾದ ಅಡುಗೆ ಎಂದರೆ ಪಾಲಕ್ ಪನ್ನೀರ್ ಮೊದಲು ಇದು ತುಂಬ ಹೋಟಲ್ಗಳಲ್ಲೇ ಸಿಗು ಸಿಗುತ್ತಿತ್ತು ಬಟ್ ನಾನು ಇದನ್ನು ಕಲ್ಕೊ ಕಲ್ತುಕೋಬೇಕು ಅಂತೇಳಿ ಯುಟೂಬಲ್ಲಿ ನೋಡಿದೆ ಯುಟೂಬಲ್ಲಿ ನೋಡಿದಾಗ ಚೂರು ಈಸೀನೆ ಅನಿಸ್ತು ಅದಕ್ಕೆ ಒಂದು ದಿನ ಮಾಡಣ ಅಂತ ಮಾಡಿದೆ ಅದೇ ಪಾಲಕ್ ಹಾಕಬೇಕು ಪನ್ನಿರ್ ಹಾಕಬೇಕು ದೆನ್ ಕ್ರೀಮ್ ಯೂಸ್ ಮಾಡಬೇಕು ಕಸೂರಿ ಮೇಥಿ ಅದೆಲ್ಲ ತಗೊಂಡು ಮೇನ್ ಇನ್ಗ್ರಿ ಮೇನ್ ಇಂಗ್ರಿಡಿಯನ್ಸ್ ಇದೇ ಆಗಿರುತ್ತೆ ದೆನ್ ಅದನ್ನು ಎಲ್ಲ ಮಾಡಿದಾಗ ಮನೇಲಿ ಒಂದು ದಿನ ಪಾಲಕ್ ಪನ್ನಿರ್ ಮತ್ತು ಕುಲ್ಚಾ ಮಾಡಿದಾಗ ಮನೇಲಿ ತುಂಬ ಚೆನ್ನಾಗಿ ಇದೆ ಅಂತ ಹೇಳಿದ್ರು ತುಂಬ ಚೆನ್ನಾಗಿ ಮಾಡಿದ್ದಿಯಾ ಅಂತ ಹೇಳಿದ್ರು ನನಗೆ ಇದರಿಂದ ಕಲ್ತಿದ್ದ ಪಾಠವೆಂದರೆ ನಾನು ಒಂಥರ ಕಾನ್ಫಿಡೆನ್ಸ್ ಬಂತು ನನಗೆ ಅಂದರೆ ಈಗ ನಾನು ಒಂದು ಕುಕ್ಕಿಂಗ್ ಮಾಡ್ಬೌದು ನಾನು ಅಡುಗೆ ಮಾಡ್ಬೌದು ಅಂತ ಒಂದು ಕಾನ್ಫಿಡೆನ್ಸ್ ಬಂತು ಅಂತ ಹೇಳ್ತೀನಿ